ನಮ್ಮ ಬಳಿ ಒಂದು ನಾಲ್ಕು ಬೈಕ್ ಇದೆ ಒಂದು ಆ್ಯಕ್ಟಿವಾ ವಾಂಡಾ ಇದೆ ಒಂದು ಹೋಂಡಾ ಸೈನ್ ಇದೆ ಒಂದು ಬುಲಟ್ ಇದೆ ಒಂದು ಕೆ ಟಿ ಎಮ್ ಗಾಡಿ ಇದೆ ಒಂದು ಸುಜುಕಿ ಫಿಯರ್ ಇದೆ ನಮಗೆ ಇಷ್ಟವಾದ ಬೈಕ್ ಅಂದರೆ ಯಮಹ ಯಮಹ ಅಂದರೆ ಹಳೆ ಕಾಲದ ಯಮಹ ಬೈಕ್ ತುಂಬ ತುಂಬನೇ ಆ ಸೌಂಡು ಆ ಬೆಟ್ಟ ಗುಡ್ಡಗಳಲ್ಲೂ ಆ ಸಣ್ಣ ಟಯರ್ ಇದ್ರೂ ಆ ಥರ ಹೋಗುತ್ತೆ ಯಮಹ ಬೈಕ್ ಅಂದರೆ ನಮಗೆ ತುಂಬನೇ ಇಷ್ಟ ಆ ಬೈಕ್ಗಳಲ್ಲೂ ತುಂಬ ತುಂಬ ತುಂಬನೇ ಇಷ್ಟ ರೈಡಿಂಗ್ ಮಾಡೊದಾಗಿದೆ ಒಂದು ಒಂದು ಒಂದೇ ವೀಲಲ್ಲಿ ಹೋಗೋದಾಗಲಿ ಆ ಬೈಕ್ ಅಂದರೆ ಯಮಹ ಬೈಕ್ ನಮ್ಮ ಕನಸಿನ ಬೈಕ್ ಅಂದರೆ ಆ ಬೈಕ್ನ ನಾವು ಒಂದು ಟೈಮಲ್ಲಿ ಅದನ್ನು ತಗೊಳ್ಬೇಕು ಈಗ ಯಮಹ ಕಂಪ್ನಿಯವರು ಹೊಸ್ದಾಗಿ ಬಿಡ್ತಾಯಿದ್ದಾರಂತೆ ಒನ್ ಟ್ ಯಮಹ ಒನ್ ಟ್ವೆಂಟಿ ಫೈವ್ ಏನೊ ಬಿಡ್ತಯಿದ್ದಾರಂತೆ ಯಮಹ ಒನ್ ಥರ್ಟಿ ಫೈವ್ ಆ ಬೈಕ್ನ ನಾವು ತಗೊಳ್ಬೇಕು ಅಂದ್ಕೊಂಡಿದ್ದಿನಿ ಯಮಹ ಬೈಕ್ ಯಮಹ ಕಂಪ್ನಿ ಯಮಹ ಬೈಕ್ ತುಂಬನೇ ಒಳ್ಳೆದು ಅದರಲ್ಲೂ ಸುಜುಕಿ ಫಿಯರ್ ಅಂತ ಒಂದಿದೆ ಅದು ಇಂಜಿನ್ ಒಳ್ಳೆ ಜಪಾನ್ ಇಂಜಿನು ಸುಜುಕಿ ಫಿಯರ್ ಅದಂತೂ ಬೈಕ್ ಸೂಪರ್ ಆಗಿದೆ ಅದು ಬಿಟ್ಟರೆ ಹೋಂಡಾ ಸೈನ್ ಒಂದು ಗಾಡಿ ಇದೆ ನಮ್ಮ ಹತ್ತಿರ ಆ ಸೈನು ಅಷ್ಟೆನೆ ಹೋಂಡಾ ಸೈನು ಫಸ್ಟ್ ಯಾವಾಗ ಬಿಟ್ಟು ಇವಾಗಿನ ಹೋಂಡಾ ಸೈನ್ಗೂ ಹಳೆ ಕಾ ಹಳೆ ಹೋಂಡಾ ಸೈನ್ಗೂ ನಮ್ಮದು ಫಸ್ಟ್ ಹೋಂಡಾ ಸೈನ್ ಗಾಡಿ ಯಾವಾಗ ಬಿಟ್ಟರು ಆ ಟೈಮಲ್ಲಿ ಫಸ್ಟ್ ತಗೊಂಡಿದ್ದು ಇವಾಗ ಬರೊ ಹೋಂಡಾ ಸೈನ್ಗಿಂತಲೂ ನಮ್ಮ ಹತ್ತಿರ ಇರೊ ಒಂದು ಹೋಂಡಾ ಸೈನು ತುಂಬ ಧಮ್ ಇದೆ ಅದಕ್ಕೆ ಅವ್ರ ಗಾಡಿಗಳಿಗಿಂತಲೂ ನಮ್ಮ ಗಾಡಿ ತುಂಬ ಧಮ್ ಇದೆ ತುಂಬ ಚೆನ್ನಾಗಿದೆ ಆ ಸೌಂಡ್ ಆಗಲಿ ಏನೇ ಆಗಲಿ ಗಾಡಿ ಅಂತೂ ತುಂಬ ಅಲ್ಟಿಮೇಟು ಮೈಲೇಜ್ ಕೊಡೋದಾಗಲಿ ತುಂಬ ಚೆನ್ನಾಗಿದೆ ಹೋಂಡಾ ಸೈನ್ ಬೈಕು ಆ ಬೈಕ್ ಅಂದರೆ ತುಂಬನೇ ಇಷ್ಟ ಹೋಂಡಾ ಸೈನ್ ಅದನ್ನು ಎಷ್ಟೇ ಜನ ಕೇಳಿದ್ರೂ ಆ ಬೈಕ್ನ ಕೇಳಿದ್ದಾರೆ ತುಂಬ ಜನ ಕೇಳಿದ್ದಾರೆ ಆ ಬೈಕ್ ನನಗೆ ಕೊಡು ನನಗೆ ಕೊಡು ಅದನ್ನು ಅಂದ್ಕೊಂಡು ಆ ಬೈಕ್ನ ಕೊಟ್ಟಿಲ್ಲ ಆ ಸೌಂಡ್ ಎಫೆಕ್ಟ್ ಆಗಲಿ ಅದ್ರದ್ದು ಹೊಗೆ ಬರಲ್ಲ ಪೆಟ್ರೋಲ್ ಜಾಸ್ತಿ ಕುಡಿಯಲ್ಲ ಮೈಲೇಜ್ ಚೆನ್ನಾಗಿ ಬರುತ್ತೆ ಅದು ತುಂಬ ಚೆನ್ನಾಗಿದೆ ಬೈಕು ನನಗಂತೂ ತುಂಬನೇ ಇಷ್ಟ ಅದು ಬೈಕು ಹೋಂಡಾ ಅದಕ್ಕೇನೆ ಅದ್ರ ಜೊತೇಲಿ ಇನ್ನೊಂದು ಯಮಹ ತಗೊಂಬ ಅಂತಿದ್ದೀವಿ ನಮ್ಮದು ಮಾಮೂಲಿ ವೆಜೆಟೇಬಲ್ ಶಾಪ್ ಇತ್ತು ಅದಕ್ಕೆ ಒಂದು ಆ್ಯಕ್ಟಿವಾ ಹೋಂಡಾ ಇದೆ ಸಣ್ಣ ಪುಟ್ಟ ಐಟಮ್ ತರೋಕಾಗ್ಲಿ ನಮ್ಮ ಮಿಸಸ್ ಗಾಡಿ ಓಡಿಸ್ತಾರೆ ಅವ್ರು ಆ್ಯಕ್ಟಿವ್ ಹೋಂಡಾ ಗಾಡಿ ಓಡಿಸ್ತಾರೆ ಅದ್ಕೆ ಆ್ಯಕ್ಟಿವ್ ಹೋಂಡಾ ಗಾಡಿ ತಗೊಂಡಿದ್ದೀವಿ ಆ್ಯಕ್ಟಿವ್ ಹೋಂಡಾ ಗಾಡಿಯೂ ಚೆನ್ನಾಗಿದೆ ಮುಂದುಗಡೆ ಮೆಟಿರಿಯಲ್ ಇಟ್ಕೊಂಡು ಹೋಗ್ಬೋದು ಹೆಲ್ಮೆಟ್ ಗಿಲ್ಮೆಟ್ ಡಿಕ್ಕಿ ಒಳಗಡೆ ಹೆಲ್ಮೆಟ್ ಏನಾದ್ರೂ ಇಡ್ಬೋದು ಡಿಕ್ಕಿಲಿ ಹೆಲ್ಮೆಟ್ ಇಡೋಕೆ ಒಳ್ಳೆ ಸೇಫ್ಟಿ ಇದೆ ಹೋಂಡಾ ಆ್ಯಕ್ಟಿವ್ ಹೋಂಡಾ ಗಾಡಿ ಹೋಂಡಾ ಕಂಪ್ನಿ ಹೋಂಡಾ ಕಂಪ್ನಿದು ಗಾಡಿಗಳು ತುಂಬ ಚೆನ್ನಾಗಿದೆ ಏನೂ ತೊಂದರೆ ಇಲ್ಲ ಬ್ ಗಾಡಿಗಳಂತೂ ಚುಮ್ಮಾಗಿದೆ ಅದರಲ್ಲೂ ನಮ್ದು ಆ್ಯಕ್ಟಿವಾ ವೈಟು ತೊಳ್ದು ಬಿಟ್ಟರಂತೂ ಫಳ ಫಳ ಅಂತ ಚೆನ್ನಾಗಿ ಹೊಳೆಯುತ್ತೆ ಬೈಕು ಆ್ಯಕ್ಟಿವಾ ಆ್ಯಕ್ಟಿವಾ ತುಂಬ ಚೆನ್ನಾಗಿದೆ ಆ್ಯಕ್ಟಿವಾ ಬೈಕು ಅದು ಬಿಟ್ಟರೆ ಇನ್ನೊಂದು ಬುಲಟ್ಟದು ಇದೆ ಆ ಬುಲಟು ಯಾವಾಗಾದ್ರು ರೇರು ಬುಡ್ ಬುಡ್ ಬುಡ ಅಂತಂದೆ ಅಷ್ಟೊಂದು ರೇರು ಪೆಟ್ರೋಲ್ ಎಲ್ಲ ಜಾಸ್ತಿ ಕುಡಿಯುತ್ತೆ ಅದು ಆ ಬೈಕ್ನ ಜಾಸ್ತಿ ಬುಲಟ್ನ ಜಾಸ್ತಿ ಯೂಸ್ ಮಾಡಲ್ಲ ನಾವು ನಾವು ಯೂಸ್ ಮಾಡೋದು ಅಂದರೆ ಜಾಸ್ತಿ ಸುಜುಕಿ ಪಿಯರು ಎಸ್ ಹೋಂಡಾ ಸೈನು ಆ್ಯಕ್ಟಿವ್ ಹೋಂಡಾ ಗಾಡಿಗಂತೂ ಅಲ್ಟಿಮೇಟು ಅದು ಕೆ ಟಿ ಎಮ್ ಅಂತು ನಮ್ಮ ಮಚ್ಚಾದು ಕೆ ಟಿ ಎಮ್ ಗಾಡಿ ಒಂದಿದೆ ಆ ಕೆ ಟಿ ಎಮ್ ಗಾಡಿ ಅವ್ನು ಓಡಿಸ್ತಾನೆ ಚೆನ್ನಾಗಿದೆ ಕೆ ಟಿ ಎಮ್ ಗಾಡಿನೂ ಕಂಪ್ನಿದು ಬಜಾಜ್ ಕೆ ಬಜಾಜ್ ಕಂಪ್ನಿದು ಕೆ ಟಿ ಎಮು ತುಂಬ ಚೆನ್ನಾಗಿದೆ ಬಜಾಜ್ ಕೆ ಟಿ ಎಮು ತುಂಬ ಥ್ರೀ ಫಿಫ್ಟಿ ಸಿ ಸಿ ಕೆ ಟ್ ಕೆ ಟಿ ಎಮು ಥ್ರೀ ಫಿಫ್ಟಿ ಸಿ ಸಿ ಕೆ ಟಿ ಎಮು ತುಂಬ ಚೆನ್ನಾಗಿದೆ ಬೈಕು ಅಲ್ಟಿಮೆಟಾಗಿದೆ ಬೈಕ್ ಮಾತ್ರ ತುಂಬ ಅದ್ದೂರಿಯಾಗಿದೆ ಬೈಕು ಆದ್ರೂ ತುಂಬ ಸ್ಪೀಡು ಅದರಲ್ಲೂ ನಮ್ಮ ಭಾಮೈದ ಒಂದ್ಸಲ ಎರಡ್ಸಲ ವೀಲಿಂಗ್ ಎಲ್ಲ ಮಾಡಿ ಬಿದ್ದಿದ್ದಾನೆ ಕೆ ಟಿ ಎಮ್ ಗಾಡಿ ಅಂತೂ ತುಂಬ ಎಫ್ಫೆಕ್ಟಿವ್ ಗಾಡಿ ಕೆ ಟಿ ಎಮ್ ತಗೊಳ್ಳೋಕೆ ಹೋಗ್ಬಾರ್ದು ಯಾವುದೇ ಕಾರಣಕ್ಕೂ ಕೆ ಟಿ ಎಮ್ ಸ್ಟೈಲು ಈಗಿನ ಎಂಗ್ ಏಜ್ ಹುಡುಗರುಗಳು ತುಂಬ ಲೈಕ್ ಮಾಡ್ತಾರೆ ಕೆ ಟಿ ಎಮ್ಮು ಕೆ ಟಿ ಎಮ್ ಅಂತೂ ತಗೋಬಾರ್ದು ಇವಾಗಂತು ಬೈಕ್ಗಳು ತುಂಬ ತುಂಬನೇ ಚೆನ್ನಾಗಿ ಬರ್ತಾಯಿದೆ ಈಗ ಹಳೆ ಕಾಲದ ಥರ ಎಚ್ ಡಿ ಬೈಕ್ ಬರ್ತಾಯಿದೆ ರಾಯಲ್ ಎನ್ಫೀಲ್ಡ್ ಗಾಡಿ ಬರ್ತೈತೆ ಎಷ್ಟು ಕೆ ಅಂದ್ಬಿಟ್ಟು ಒಂದು ಗಾಡಿ ಬರ್ತೈತೆ ಯಮಹ ಕಂಪ್ನಿ ವೆರೈಟಿ ವೆರೈಟಿ ಬರ್ತೈತೆ ಅದರಲ್ಲೂ ಇನ್ನು ಟಿ ವಿ ಎಸ್ ಕಂಪ್ನಿ ಅಪಾಚಿ ಗಾಡಿಗಳಂತೂ ಆರ್ ಸಿ ರಾಯಲ್ ಎನ್ಫೀಲ್ಡು ಸುಜುಕಿ ಕಂಪ್ನಿ ಅದು ಇವು ತುಂಬನೇ ಬೈಕ್ ಬರ್ತಾಯಿದೆ ಬೈಕ್ ಅಂತು ಅಲ್ಟಿಮೇಟಾಗಿ ಬರ್ತೈತೆ ಬೈಕ್ಗಳಂತು ತುಂಬ ತುಂಬನೇ ಎಷ್ಟು ಥರ ಎಷ್ಟು ವೆರೈಟಿ ಬೈಕ್ಗಳು ಬರ್ತೈತೆ ಅಂದರೆ ಅದರಲ್ಲೂ ಇನ್ನೂ ಅಪ್ರಿಲ ಅಂತ ಅಪ್ರಿಲ ಗಾಡಿಗಳು ಬರ್ತೈತೆ ಇನ್ನು ಎಲೆಕ್ಟ್ರಿಕಲ್ ಬೈಕ್ಗಳು ಬರ್ತೈತೆ ಅಯ್ಯೋ ಎಲೆಕ್ಟ್ರಿಕಲ್ಗಳು ಬೈಕ್ಗಳು ಬರಲಾಗಿ ಪೆಟ್ರೋಲ್ ಗಾಡಿಗಳಿಗೆ ಬೈಕ್ಗಳಿಗೆ ವ್ಯಾಲ್ಯೂ ಇಲ್ದಂಗೆ ಆಯಿತು ಯಾರು ನೋಡಿದ್ರು ಚಾರ್ಜಿಂಗ್ ಬೈಕು ಚಾರ್ಜಿಂಗ್ ಬೈಕು ಪ್ರತಿಯೊಬ್ಬರೂ ಪೆಟ್ರೋಲ್ ಸೇವ್ ಆಗುತ್ತೆ ಹೊಗೆ ಬರಲ್ಲ ಏನಿಲ್ಲ ಅಂದ್ಕೊಂಡು ಯಾವ ಯಾರು ನೋಡಿದ್ರೂ ಚಾರ್ಜಿಂಗ್ ಬೈಕೆ ತಗೊಳ್ತಿದ್ದಾರೆ ಎಲೆಕ್ಟ್ರಿಕಲ್ ಬೈಕೆ ಲೈಕ್ ಮಾಡ್ತಾರೆ ಎಲೆಕ್ಟ್ರಿಕಲ್ ಬೈ ಜಾಸ್ತಿ ಓಡ್ತಾಯಿರೋದೆ ಇವಾಗ ಎಲೆಕ್ಟ್ರಿಕಲ್ ಬೈಕು ಈ ಡಿಸೇಲ್ ಬೈಕ್ಗಿಂತ ಎಲೆಕ್ಟ್ರಿಕಲ್ ಬೈಕ್ಗಳೆ ಓಡ್ತಾಯಿರೋದು ನಾವೊಂದು ನೀವೊಂದು ಎಲೆಕ್ಟ್ರಿಕಲ್ ಬೈ ಎಲೆಕ್ಟ್ರಿಕಲ್ ಬೈಕ್ ತಗೊಬೇಕಂತ ತುಂಬ ಆಸೆ ಆಗ್ಬಿಟ್ಟೈತೆ ಪೆಟ್ರೋಲ್ ಯೂಸ್ ಮಾಡೋಕೆ ಆಗಲ್ಲ ಅಂದ್ಕೊಂಡು ತುಂಬ ಚೆನ್ನಾಗಿದೆ ಎಲೆಕ್ಟ್ರಿಕಲ್ ಬೈಕ್ಗಳೂ ತುಂಬ ಓಡ್ತಾಯಿದೆ ಎಲ್ಲ ಕಂಪ್ನಿಯವರು ಬಿಡ್ ಟಿ ವಿ ಎಸ್ ಕಂಪ್ನಿ ಅವ್ರು ಬಿಡ್ತಾಯಿದ್ದಾರೆ ಯಮಹ ಕಂಪ್ನಿ ಅವ್ರು ಬಿಡ್ತಾಯಿದ್ದಾರೆ ಎಲ್ಲ ಕಂಪ್ನಿ ಅವರು ಚ್ ಚಾರ್ಜಿಂಗ್ ಕ್ ಚಾರ್ಜಿಂಗ್ ಸ್ಕೂಟರ್ ಬಿಡ್ತಾಯಿದ್ದಾರೆ ತುಂಬ ಚೆನ್ನಾಗಿ ಓಡ್ತಾಯಿದೆ ಚಾರ್ಜಿಂಗ್ ಸ್ಕೂಟರ್ಗಳು ಎಲ್ಲ ಬೈಕ್ಗಳು ಚೆನ್ನಾಗಿ ಒಂದಕ್ಕೊಂದು ವೆರೈಟಿಗಳು ಬೈಕ್ಗಳು ಚೆನ್ನಾಗಿದೆ ತುಂಬ ಚೆನ್ನಾಗಿ ಬರ್ತಾಯಿದೆ ಬೈಕ್ಗಳು